ನಮ್ಮ ಹಳ್ಳಿಗಳಲ್ಲಿ ಯಾರಿಗಾದರು ಕೈಕಾಲಿ ಮುರಿಲಿ ಅಥವಾ ಏನೇ ಆಗಲಿ ನಾವೇನು ಮಾಡ್ತೇವೆಂದ್ರೆ ಹಿಂದಕಿನ ಹಿರಿಗಳು ಹೇಳ್ತಾಯಿದ್ರು ಕೈಕಾಲು ಮುರಿದ್ರೆ ಜೋಡಿಸ್ಲಿಕ್ಕೆ ಅಲ್ಲಿ ಆ ಮನ್ಷಾನ ಆ ದೊಡ್ಡ ಮನ್ಷಾನ ಆ ಮುದುಕ ಮನ್ಷಾನ ಅವ್ರುಹರ ಇವ್ರುಹರ ಅಂತಹೇಳಿ ಏನು ಮಾಡುತಿರು ಆಂ ಅಲ್ಲಿ ಕರ್ಕೊಂಡ್ಹೋಗಿ ಅವ್ನ ಕೈಕಾಲು ಜೋಡಿಸ್ತೆ ಜೋಡಿಸ್ಲಿಕ್ಕೆ ಒರೆಸ್ತೆ ಒರೆಸ್ತಿರವರು ಮಾಲೀಷು ಮಾಡ್ತಿರು ಮಾಲೀಷು ಮಾಡಿ ಕೂಡಿಸ್ತಿರು ಆಂ ಎಂಥದ್ದೆ ಎಲ್ಲಿಗೆ ಇದಕ್ಕೆ ಬರಲಿ ಗಾಡಿ ಮೇಲಿಂದ ಬೀಳಲಿ ಮನೆ ಮೇಲಿಂದ ಬೀಳಲಿ ಅಥವಾ ಸೈಕಲ್ ಮೇಲಿಂದ ಬೀಳಲಿ ಹೋಗ್ತ ಹೋಗ್ತಾ ಬೀಳಲಿ ಏನೇ ಮುರಿದ್ರು ಬೆನ್ನು ಬೆನ್ಮೂಳೆ ಮುರಿಲಿ ಕಾಲ್ಮೂಳೆ ಮುರಿಲಿ ಕೈಮೂಳೆ ಮುರಿಲಿ ನಮ್ಮ ದೇಹದಾಗ ಏನು ಭೀ ಎಲ್ಲಿ ಭೀ ಮುರಿಲಿ ಆದರ ಆಗೇನಿತ್ತು ಅಂದ್ರೆ ಬರೀ ಒರೆಸೋದಿದ್ದಿತ್ತು ಮೈ ಕೈಕಾಲು ಒರ್ಸೋದು ಒರ್ಸಿ ಕೂರೆಸೋದಿದ್ದಿತ್ತು ಆಯುರ್ವೇದಿಕ್ ಮದ್ದು ಕೊಡ್ತಿರು ಮತ್ತೆ ಮನೆಮದ್ದು ಅಂತಹೇಳಿ ಮಾಡ್ತಿರು ಮತ್ತು ಜಡಿಬೂಟಿ ಜಡಿಬೂಟಿ ಅಂತಹೇಳಿ ಮದ್ದು ಮಾಡ್ತಿರು ಆಗ ಹಿಂದಕ್ಕಿಂದ ಎಲ್ಲ ಹಂಗ ಮಾ ಹಂಗ ಮಾಡ್ತಿದ್ರು ಏನೇ ಮುರಿದೋದ್ರು ಭೀ ಒಬ್ಬ ಮನುಷ್ಯ ಕೂಡಿಸ್ತಾನೆ ಒಬ್ಬ ಮುದುಕ ಕೂಡಿಸ್ತಾನೆ ಅಂತಹೇಳಿ ಅದು ಹಿಂದಕ್ಕಿಂದು ನಡ್ಕೊಳ್ತಾಯಿದ್ರು ನಡ್ಕೊತಾ ಬರ್ತಿದ್ರು ಬಟ್ ದವಾಖಾನೆ ಎಂಬ ಕಮ್ಮಿ ಇದ್ದಿದ್ವು ಕೈಕಾಲು ಮುರಿದ್ರು ಭೀ ಬೇರೆ ತಲ ಎಲ್ಲರಾದ್ರೂ ಯಾರ ಬಲ್ಲಿ ಹೋಗಿ ಕೈಕಾಲು ಜೋಡಿಸ್ಕೊಳ್ತಿರು ಅವ್ರು ಕಾಲದು ಹಿಡ್ದು ಗಿಡಕ್ಕೆ ಜೊಗೆಗ್ತಿರು ಆಂ ಹಿಂಗೆ ಕ ಬಡಿಗೆ ಹಾಕ್ತಾರೆ ಕಾಲಾಗೆ ಕಾಲು ಮುರಿದ್ರೆ ಮತ್ತು ಅದ್ರ ಮೇಲೆ ವಜ್ಜೆ ಹಾಕಿ ತುಳಿತಾರೆ ಹಂಗೆ ನಾನಾ ಒಂಥರ ಅವರು ಕಾಲು ಕೈಗಳ ಕೂಡಿಸ್ತಿರು ಹಂಗ ಮತ್ತೆ ಅದ್ರ ಮದ್ದು ಕೊಡ್ತಿರು ಕುಡಿಲಿಕ್ಕೆ ಇದು ಕುಡಿರಿ ದಿನ ಮುಂಜಾನಿ ಹಳಸು ಹೊಟ್ಟೆಲಿ ಕುಡಿರಿ ಅಂತಹೇಳಿ ಮದ್ದು ಕೊಡ್ತಿರು ಆ ಮದ್ದು ಕುಡಿತಿದ್ದೆವು ನಾವು ಕೊಟ್ಟೊದಕ್ಕೆ ಅದು ಚೇಮ್ ಕಮ್ಮಿ ಆಗಿಹೋಗ್ತಿತ್ತು ಚೆಂದ ಆಗೊಗ್ತಿತ್ತು ಮತ್ತೆ ಇಲ್ಲದ್ರೆ ಪಟ್ಟಿ ಹಾಕ್ತಿರು ಬೆಳೆ ಬಿದಿರು ಬಡಿಗೆಯ ಬಿದಿರು ಬೊಂಬು ಇರ್ತದೆ ಬ ಈ ಬಿದಿರು ಬೊಂಬುಗಳು ಏನು ಮಾಡ್ತಿರು ಕಟ್ ಮಾಡಿ ನಮ್ದೆಲ್ಲಿ ಮುರಿದಾವೊ ಅಲ್ಲೇ ಚು ತುಕಡಿ ಮಾಡಿ ಅವು ಏನು ಮಾಡ್ತಿದ್ರು ಅವು ಕಟ್ಟಿ ಸುತ್ತ ಕಾಲಿನ ತುಂಬೆಲ್ಲ ಬ್ಯಾಂಡೇಜ್ ಬ್ಯಾಂಡೇಜ್ ಮಾಡ್ತಿರು ಪ ಅರಿವೆ ಹಚ್ಚಿ ಬೆಳ್ಳನೆ ಅರಿವೆ ಹಚ್ಚಿ ಕಾಟನ್ ಅರಿವೆ ಹಚ್ಚಿ ಕಟ್ತಿರು ಕಟ್ಟಿ ಒಂದು ಎರ್ಡು ತಿಂಗಳು ಹಂಗೆ ಕಟ್ತಿರು ವಾರಕ್ಕೊಂದ್ಸತಿ ನೀವೇನು ಮಾಡಿ ವಾರಕ್ಕೊಂದ್ಸರ್ತಿ ಬಾ ಅಂತಹೇಳ್ತಿರು ಮತ್ತೆ ವಾರಕ್ಕೊಂದ್ಸರ್ತಿ ಹೋಗಿ ಅಲ್ಲಿ ತೋರಿಸ್ಕೊಂಡು ಮತ್ತೆ ಅವರು ಒರ್ಸಿ ಮಟ್ಟಿ ಮತ್ತೆ ಬಡಿಗೆ ಅವೆ ಬಿದಿರು ಬೊಂಬು ತೊಗೊಂಡು ಮತ್ತೆ ಕಟ್ತಿರು ಆಂ ಕಟ್ರೆ ಏನಾಗ್ತಿತ್ತು ಅಂದ್ರೆ ನಮ್ಗೆ ಅದು ಸ್ವಲ್ಪ ಆರಾಮ ಅನಿಸಿತ್ತು ಈಗೇನಾಗಿದೆ ಅಂತಂದ್ರೆ ಅವೆಲ್ಲ ಎಷ್ಟೋ ಬರ್ತಾ ಬರ್ತಾ ಬರ್ತಾ ಕಡಿಮೆ ಆಗಿಬಿಟ್ಟಾವೆ ಈಗ ಅವೇನು ಮಾ ಏನಾಗಿದೆಂದ್ರೆ ಚಿಕಿತ್ಸೆ ಈಗಂದ್ರೆ ಎ ಸ್ಪೆಷಲ್ ಚಿಕಿತ್ಸೆಗಳೆಂದ್ರೆ ಡಾಕ್ಟ್ರುಗಳು ಒಳ್ಳೆ ಒಳ್ಳೆ ಡಾಕ್ಟ್ರುಗಳು ಬಂದಾರೆ ಒಳ್ಳೆ ಒಳ್ಳೆ ಡಾಕ್ಟ್ರು ಬಂದ್ರು ಯಾ ಮುರ್ದು ಮುರಿದರು ಏ ಮುರಿದ್ರೆ ಹ್ಯಾಂಗೆ ಮಾಡಬೇಕು ಅಂಥೇಳಿ ಎಲ್ಲ ಅವ್ರಿಗೆ ಟೆಕ್ನಿಕಲ್ ಗೊತ್ತಾಗಿದೆ ಈಗ ಅವರು ನಾವು ನೋಡ್ತೇವೆ ಈಗ ಹೊಸ ಹೊಸ ಟೆಕ್ನಿಕಲ್ಗಳು ಈ ಸ್ಕ್ರೂ ಹಾಕಿ ರಾಡ್ ಫಿಟ್ ಮಾಡಿ ಒಳಗೆ ಕಾಲಾಗೆ ಹೆಂಗಿದೆ ಹಂಗೇ ಮಾಡು ಮಾಡ್ತಾರೆ ಮಾಡ್ತಾರೆ ಅಂಥ ಟ್ರೀಟ್ಮೆಂಟ್ ಈಗ ಬಂದಿವೆ ಮೊದ್ಲು ಅಂಥ ಟ್ರೀಟ್ಮೆಂಟ್ ಇದ್ದಿಲ್ಲ ಆದ್ರೆ ಈಗ ಇದಕ್ಕೆ ಆ ಒಂದು ಆಪ್ರೇಷನ್ ಮಾಡಬೇಕಾಯ್ತು ಅಂದ್ರೆ ಆಪ್ರೇಷನ್ ಮಾಡಿ ಕೆಳಗೆ ಒಳಗೆ ಪೂರ ಫುಲ್ ಬ್ಯಾಂಡೇಜ್ ಮಾಡಿ ಕೆಳಗೆ ಪಟ್ಟಿ ಹಾಕಿ ಅದು ಒಂಥರ ಪ್ಲಾಸ್ಟಿಕ್ಕಿದು ಹಾಗ್ದಪ್ಲೇ ಹಾಕಿ ಅದಕ್ಕೆ ಭಾಳ ಚೆಂದ ಮಾಡ್ತಾರೆ ಅದಕ್ಕೆ ಮತ್ತೆ ಕರೆಂಟ್ ಶಾಕ್ ಕೊಟ್ಟು ಕಾಲಿಗೆಲ್ಲ ಒರೆಸ್ತಾ ಇರ್ತಾರೆ ಅದು ಒಂದು ಚಿಕಿತ್ಸೆ ಈಗ ಭಾಳ ಭಾಳ ಇದು ಆಗಿದೆ ಅದ್ರಲ್ಲಿಂದ ಎನಾಗಿದೆಂದ್ರೆ ಮನುಷ್ಯಗೆ ಭೀ ಒಂದು ಆರು ತಿಂಗ್ಳು ಆರೈಕೆ ಮಾಡಬೇಕು ಬೆಡ್ ರೆಶ್ಟ್ ಮಾಡಬೇಕು ಮೂರು ತಿಂಗಳು ಬೆಡ್ ರೆಶ್ಟ್ ಮಾಡಬೇಕು ಅವನು ಎಲ್ಲಿಗೂ ಹೋಗ್ಬಾರ್ದು ಕೆಲ್ಸಕ್ಕೆ ಹೋಗ್ಬಾರ್ದು ಏನೂ ಮಾಡಬಾರ್ದು ನೀ ಬೆಡ್ ರೆಶ್ಟ್ ಮಾಡಿದ್ರೆ ನಿನ್ಗೆ ಜಲ್ದಿ ಕಮ್ಮಿ ಆಗ್ತದೆ ಚೇತರಿಸ್ಕೊಂಡಿದ್ದು ಜಲ್ದಿ ಕಮ್ಮಿ ಆಗ್ತದೆ ಈ ಚಿಕಿತ್ಸೆ ಮಾಡಿದ್ರೆ ನಿನ್ಗೆ ಇಷ್ಟು ದಿನ ನೀ ಏನ್ಮಾಡಬೇಕು ಬೆಡ್ ರೆಶ್ಟ್ ಮಾಡಬೇಕು ಈ ಬೆಡ್ ರೆಶ್ಟ್ ಮಾಡ್ದಿ ಅಂದ್ರೆ ನಿನಗೆ ಜಲ್ದಿ ಇಂಪ್ರೂವ್ ಆಗ್ತದೆ ಅಂತ್ಹೇಳಿ ಡಾಕ್ಟ್ರು ಸಲಹೆ ಕೊಡ್ತಾರೆ ಡಾಕ್ಟ್ರು ಹೇಳ್ತಾಯಿದ್ರು ಅದೇ ಟೈಪ್ ಪ್ರಕಾರ ನಾವೇನು ಮಾಡ್ತೇವಂದ್ರೆ ಡಾಕ್ಟ್ರು ಹೇಳಿದಹಂಗೆ ನಾವು ಮಾಡ್ತಿದ್ದೇವೆ ಮಾಡಿದಾಗ ನಮಗೆ ಭೀ ಏನಾಗಿದೆಂದ್ರೆ ಕಮ್ಮಿ ಹೆಂಗೆಂಗೆ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಹೋಗ್ತದೆ ಹಂಗೆಂಗೆ ವಾರಕ್ಕೊಂದು ಫೆಗೆ ತಿಂಗಳಿಗೊಂದು ಫೆಗೆ ಡಾಕ್ಟರ್ ಬಳಿ ತೋರಿಸ್ಕೊಂಡು ಡಾಕ್ಟ್ರು ಈ ಈಟೀಟರೆ ಇಂಪ್ರೂವ್ ಆಗಿದೆ ನೀ ಹಿಂಗೆ ಮಾಡು ಮತ್ತೆ ಥೊಡೆ ಥೊಡೆ ನಡೆ ಥೊಡೆ ಥೊಡೆ ಓಡಾಡು ಥೊಡೆ ಥೊಡೆ ಕೈಬೀಸು ಅಂತ್ಹೇಳಿ ಅವ್ರಿಗೆ ಈಟೀಟೀಟು ಸಲಹೆ ಕೊಡ್ತಾಯಿದ್ರು ನಾವು ಚೇತರಿಸ್ಕೊಂಡು ಚೇತರಿಸಿಕೊಂಡು ನಮ್ಮ ಎಲ್ಲ ಡಾಕ್ಟ್ರು ಹೇಳಿದ ಪ್ರಕಾರ ಆ ಥರ ಮಾಡಿದ್ರೆ ನಾವು ಭೀ ಏನಾಗಿದೆ ಅಂದ್ರೆ ನಮ್ಮ ಏನೇ ಮೂಳೆ ಮುರಿದ್ರು ಆದ್ರು ಭೀ ನಮ್ಗೆ ಏನಾಗಿವೆ ಜೋಡಣೆ ಸರಿಗೆ ಮ ಜೋಡಣೆ ಸರಿಗೆ ಆಗಿದೆ ಮತ್ತು ನಾವು ಮೊದಲೇ ಮೊದಲಿದ್ದಿದ್ದ ಥರವೇ ಆ ಕಾಲು ಕರೆಕ್ಟ್ ಆಗಿವೆ ಮತ್ತು ಒಳಗೆ ಇ ಸ್ಕ್ರೂ ಹಾಕಿದ್ದು ಒಂದು ವರ್ಷ ಬಾದ ಮತ್ತು ಅವರು ಆರು ತಿಂಗ್ಳು ಬಾದಿಲ್ಲ ವರ್ಷ ಬಾದ ಬಾ ಅಂತಹೇಳ್ತಾರೆ ಬಾ ಅಂತ ಹೇಳ್ಯಾರೆ ಹೇಳ್ದ್ರೆ ಭೀ ಏನ ಮಾಡಿದೆವೂ ಹೋಗಿ ಒಂದು ವರ್ಷ ಬಾದ ಮತ್ತೆ ಅವು ಈ ಸ್ಕ್ರೂ ಎಲ್ಲ ತೆಗೆದು ಮತ್ತದು ಫಿಟ್ ಮಾಡಿ ಮತ್ತೆ ಕಾಲು ಜೋಡಣೆ ಆಗಿದೆಪ್ಪ ಈಗ ನಿಂದು ನಿಂದೇನು ಪ್ರಾಬ್ಲಮ್ ಇಲ್ಲ ನೀ ಕೆಲಸ ಮಾಡ್ಬೋದು ಅಂಥೇಳಿ ಹೇಳಿ ಅವರು ಒಳ್ಳೆ ಸಲಹೆ ಕೊಟ್ರು ಮತ್ತೆ ನಮ್ಗೆ ಒಳ್ಳೆ ಚೇತರಿಕೆ ಎಲ್ಲ ಕೊಟ್ಟು ನಮ್ಗೆ ಮೂಳೆ ಮುರ್ದಿದ್ದು ಎಲ್ಲ ಏನಾಗಿದಂದ್ರೆ ಭಾಳ ಆರಾಮ ಆಗಿದೆ ಸ್ವಸ್ತ ಆಗಿದೆ ನಾವೀಗ ಏನು ಕೆಲಸ ಮಾಡಿದ್ರೆ ಭೀ ನಮಗೇನು ಕಮ್ಮಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ